ಗ್ರಾಮೀಣ ಸಮುದಾಯಗಳಲ್ಲಿ ಕೃಷಿ ಉದ್ಯಮವನ್ನು ಉತ್ತಮಗೊಳಿಸುದು ಹೇಗೆಂದರೆ ಜೋಳ ಹತ್ತಿ ಗೋಧಿ ಸೋಯಾಬೀನ್ ಮತ್ತು ತಂಬಾಕು ಇತರ ಹಲವಾರು ಬೆಳೆಗಳನ್ನು ಬೆಳೆಯುದರಿಂದ ರೈತರಿಗೆ ಲಾಭವಾಗುತ್ತದೆ ಮತ್ತು ಇದರಿಂದ ಗ್ರಾಮೀಣ ಸಮುದಾಯಗಳಲ್ಲಿ ಕೃಷಿ ಉದ್ಯಮಗಳನ್ನು ನಾವು ಉತ್ತಮಗೊಳಿಸಬಹುದು ಮತ್ತು ಗ ಕೃಷಿ ಚಟುವಟಿಕೆಗಳು ಸಹ ಇದಾವೆ ಕೃಷಿ ಚಟುವಟಿಕೆಗಳೆಂದರೆ ಕೃಷಿ ಹೂಗಾರಿಕೆ ತೋಟಗಾರಿಕೆ ಮಾಡುವುದು ಕೃಷಿಯಲ್ಲಿ ನಾಟಿ ಮಾಡುವುದು ಮತ್ತು ಬೆಳೆದ ಬೆಳೆಗಳನ್ನು ಪೋಷಣೆ ಮಾಡುವುದು ಮತ್ತು ಬೆಳೆಗಳನ್ನು ಕೊಯ್ಲು ಮಾಡುವುದರಿಂದ ನಾವು ಉತ್ತಮಗೊಳಿಸಬಹುದು ಮತ್ತು ಹೂಗಾರಿಕೆಯಲ್ಲಿ ಹೂ ಬಿಡುವ ಸಸ್ಯಗಳನ್ನು ಬೆಳೆಯುದರಿಂದ ಗ್ರಾಮೀಣ ಪ್ರದೇಶ ಗ್ರಾಮೀಣ ಪ್ರದೇಶದಲ್ಲಿ ಸಮುದಾಯಗಳಲ್ಲಿ ಕೃಷಿ ಉದ್ಯಮಗಳನ್ನ ನಾವು ಉತ್ತಮಗೊಳಿಸಬಹುದು ತೋಟಗಾರಿಕೆಯಲ್ಲಿ ಹಣ್ಣುಗಳ್ ಬಿಳ ಹಣ್ಣುಗಳನ್ನ ಬೆಳೆಯೋದು ಮತ್ತು ತರಕಾರಿಗಳು ಮತ್ತು ಗಿಡಮೂಲಿಕೆ ಬೆಳೆಯುದರಿಂದ ಉತ್ತಮವಾದ ಕೃಷಿ ಉದ್ಯಮವನ್ನು ನಾವು ಮಾಡಿಕೊಳ್ಳಬಹುದು ಮತ್ತು ಇದರಿಂದ ರೈತರು ಸಹ ಲಾ ಒಳ್ಳೆಯ ಲಾಭವನ್ನು ಪಡೆದುಕೊಳ್ಳಬಹುದು ಮತ್ತು ಕೃಷಿ ಉತ್ಪಾದನೆಯಲ್ಲಿ ಕೆಲವು ದಾರಿಗಳು ಅಂದರೆ ಮಾರ್ಗಗಳು ಇರುತ್ತವೆ ಅದನ್ನು ನಾವು ಪಾಲಿಸಬೇಕಾಗುತ್ತದೆ ಭೂಸುಧಾರಣೆಗಳ ಅನುಷ್ಠಾನ ಅಂದರೆ ನಾವು ಯಂತ್ರಗಳಿಂದ ನಾವು ಕೃಷಿ ಮಾಡಬಹುದು ಟ್ಯಾಕ್ಟರ್ಗಳು ಉಪಕರಣಗಳಿಂದ ಟ್ಯಾಕ್ಟರ್ಗಳಿಂದ ಉಳುಮೆ ಮಾಡುವುದು ಭೂಮಿಯನ್ನು ಉಳುಮೆ ಮಾಡಬಹುದು ಅದೇ ಆ ರೀತಿ ಮಾಡಿದವರಿಂದ ಉತ್ತಮ ಉತ್ತಮಗೊಳಿಸಿಕೊಳ್ಳಬಹುದು ಮತ್ತು ಹೆಚ್ಚು ದಟ್ಟವಾದ ಸಸ್ಯಗಳನ್ನು ಬೆಳೆ ಬೆಳೆಯಬಹುದು ಮತ್ತು ಆ ಸಸ್ಯಗಳಿಗೆ ಗೊಬ್ಬರ ಗೊಬ್ಬರ ಗೊಬ್ಬರ ಬೆಳೆಗಳು ಬೆಳೆಯಲು ತುಂಬ ಮುಖ್ಯ ಮುಖ್ಯವಾಗಿರುತ್ತದೆ ಮತ್ತು ಇದು ಒಂದು ಪೋಷಕ ಪೋಷಕಾಂಶ ಆಗಿರುತ್ತದೆ ಗೊಬ್ಬರವು ಗೊಬ್ಬರವು ಸಮದ್ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯದಿಂದ ಕೊಳೆತು ಅದು ಗೊಬ್ಬರವಾಗಿ ಮಾಡಲ್ಪಟ್ಟಿರುತ್ತದೆ ಈ ಮತ್ತು ಅನೇಕ ಬೆಳೆಗಳನ್ನು ನಾವು ನೆಡುವುದು ಅಂದರೆ ಉತ್ಪಾದ ಹೆಚ್ಚು ಹೆಚ್ಚಿನ ಬೆಳೆಗಳನ್ನು ನೆಡುವುದರಿಂದ ನಾವು ಗ್ರಾಮೀಣ ಸಮುದಾಯದಲ್ಲಿ ಕೃಷಿ ಉದ್ಯಮಗಳನ್ನು ಉತ್ತಮಗೊಳಿಸ ಗೊಳಿಸಬಹುದು ಮತ್ತು ನೀರಿನ ಬಳಕೆ ಮತ್ತು ಮಣ್ಣಿನ ನಿರ್ವಹಣೆ ನೀರು ನೀರು ಬೆಳೆಗಳನ್ನು ನೆಡಲು ನಮಗೆ ನೀರು ತುಂಬ ಬೇಕಾಗುತ್ತದೆ ಮತ್ತು ಸಸ್ಯಗಳು ಬಲ್ ಮತ್ತು ಬೆಳೆಗಳು ಬದುಕಬೇಕಾದರೆ ನೀರು ನೀರಿನಿಂದಲೇ ಅವು ಬದುಕುತ್ತವೆ ಹಾಗಾಗಿ ನಾವು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಮತ್ತು ನಾಟಿ ಮಾಡುವುದು ನಾಟಿ ಮಾಡುವುದು ಅಂದರೆ ಇದು ವಿದ್ ವಿವಿಧ ಬೆಳೆಗಳನ್ನು ಒಂದೇ ಸಮಯದಲ್ಲಿ ಒಟ್ಟಿಗೆ ಬೆಳೆಯುವ ಒಂದು ಕ್ರಮ ಅಂದರೆ ಪ್ರ ಒಂದು ಕ್ರಮ ಮತ್ತು ಇದು ಕೃಷಿ ಉತ್ಪಾದಕತೆಯನ್ನು ಉತ್ತಮಗೊಳಿಸುತ್ತದೆ ಕೆಲವು ಬೆಳೆಗಳನ್ನು ಒಟ್ಟಿಗೆ ಬೆಳೆಯಲು ಆಗುತ್ತದೆ ಕೆಲವು ಬೆಳೆಗಳನ್ನು ಒಟ್ಟಿಗೆ ಬೆಳೆಯಲು ಆಗುವುದಿಲ್ಲ ಮತ್ತು ರೈತರಿಗೆ ವಿಮೆ ಕೃಷಿಯಿಂದ ವಿಮೆ ವಿಮೆಯನ್ನು ಕೊಡುವುದು ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನು ಬಿತ್ ಬಿತ್ತನೆ ಮಾಡುವುದರಿಂದ ನಾವು ಗ್ರಾಮೀಣ ಸಮುದಾಯ ಗಳಲ್ಲಿ ಕೃಷಿ ಉದ್ಯಮಗಳನ್ನು ಉತ್ತಮಗೊಳಿಸಿಕೊಳ್ಳಬಹುದು ಮತ್ತು ಉತ್ತಮ ಗುಣಮಟ್ಟದ ಬೀಜಗಳು ಈಗ ಈಗ ಮತ್ತು ನೀರಿನ ಬಳಕೆ ನಾವು ಎ ನೀರಾವರಿಯನ್ನು ಅಥವಾ ಬೋರ್ವೆಲ್ಗಳನ್ನು ಅಥವಾ ಬೋರನ್ನು ಕೊರೆಸಿರುತ್ತಾರೆ ಮತ್ತು ಕೊಳವೆ ಬಾವಿಗಳಿಂದ ಅದಕ್ಕೆ ತಮ್ಮ ತಮ್ಮ ತೋಟಗಾರಿಕೆಗೆ ಅವರು ನೀರಿನ ನೀರಾವರಿಯನ್ನು ಬಿಟ್ಟಿರುತ್ತಾರೆ ಮತ್ತು ನಾವು ಇದೇ ರೀತಿ ನಾವು ಫಾಮ್ ಮ್ಯಾನೇಜ್ಮೆಂಟ್ ಒಂದು ಫಾಮ್ ಮ್ಯಾನೇಜ್ಮೆಂಟನ್ನ ನಾವು ಅದು ಯಾವ್ದು ಅದು ನಮ್ಮ ಬೆಳೆಯನ್ನು ರಕ್ಷಿಸುತ್ತದೆ ಆದ್ದರಿಂದ ನಾವು ಫಾಮ್ ಮ್ಯಾನೇಜ್ಮೆಂಟ್ ಎಂಬ ಸಾಫ್ಟ್ವೇರನ್ನ ನಾವು ನಮ್ಮ ಗ್ರಾಮೀಣ ಸಮುದಾಯದಲ್ಲಿ ಕೃಷಿ ಉದ್ಯಮಕ್ಕೆ ಒಂದು ಉತ್ಪನ್ನಗೊಳಿಸುದಕ್ಕೆ ನಾವು ಬಳಸಬಹುದು ಇದೇ ರೀತಿ ಹಲವಾರು ಅಲವ ಹಲವಾರು ಕೆಲಸಗಳನ್ನು ಮಾಡುವುದರಿಂದ ನಮ್ಮ ಗ್ರಾಮೀಣ ಸಮುದಾಯದಲ್ಲಿ ಕೃಷಿ ಉದ್ಯಮಗಳು ಉತ್ತಮಗೊಳ್ಳುತ್ತವೆ